ಕ್ರಿಯಾಶೀಲ ಸೃಜನಶೀಲ ಅಸ್ಮಿತೆ ಪ್ರಭುತ್ವ ಸ್ವೋಪಜ್ಞತೆ ವೈರುಧ್ಯ ಹಸಿಗಣ್ಣು ಸಂದಿಗ್ದ ಮೊದಲಾದವುಗಳು ನನ್ನ ನೆಚ್ಚಿನ ಶಬ್ದಗಳು ಈ ಶಬ್ದಗಳಲ್ಲಿ ಸಾಕಷ್ಟು ತಾಕತ್ತು ಇದೆ ಅವುಗಳದ್ದೇ ಆಗಿರೋವಂತಕ್ಕಂಥ ಅರ್ಥವನ್ನು ಹೊಂದಿದೆ ಹಾಗೆಯೇ ಕೈ ಕೆಸರಾದರೆ ಬಾಯಿ ಮೊಸರು ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತಕ್ಕಂತಹ ಗಾದೆ ಮಾತುಗಳು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತಕ್ಕಂತಹ ಗಾದೆ ಬಹಳ ಜನ ಜನಿತವಾಗಿರುವಂತಕ್ಕಂಥದ್ದು ಜನ ಮಾನಸದಲ್ಲಿ ಬೇರೂರುವಂತಕ್ಕಂಥದ್ದು ಯಾರೇ ಆಗಲಿ ಮೈ ಮುರಿದು ದುಡಿದಾಗ ಬಾಯಿ ತುಂಬಾ ಉಣ್ಣಬಹುದು ಬಾಯಿ ತುಂಬಾ ಉಂಡಾಗ ಕೈ ತುಂಬಾ ರಟ್ಟೆ ತುಂಬಾ ಶಕ್ತಿ ಬರುತ್ತೆ ಅನ್ನುವಂತಕ್ಕಂತಹ ಒಂದು ಹಿನ್ನೆಲೆ ಒಳಗಡೆ ಈ ಗಾದೆಯ ಅರ್ಥವನ್ನು ನಾವು ಗಮನಿಸಬಹುದು ನಾವು ನನಗೆ ನನ್ನ ಮಾತೃಭಾಷೆ ಕನ್ನಡ ಕನ್ನಡದ ಬಗ್ಗೆ ಎಂದೆಂದಿಗೂ ನಮಗೆ ಹೆಮ್ಮೆ ಇದೆ ಯಾವಾಗಲೂ ಕನ್ನಡಕ್ಕೆ ನಾವು ಪ್ರಾಣವನ್ನು ಬೇಕಾದರೂ ಕೊಡಬಲ್ಲೆವು ಕನ್ನಡವೇ ಶಕ್ತಿ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರು ಇರು ನೀ ಕನ್ನಡವಾಗಿರು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಹಾಗೆ ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಅನ್ನುವಂತಕ್ಕಂತಹ ಧ್ಯೇಯ ವಾಕ್ಯಗಳನ್ನು ನಾವು ಮೈಗೂಡಿಸಿಕೊಂಡು ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ನಾವು ಎಂದ್ ಸದಾ ಎದ್ದು ನಿಲ್ಲುವಂತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೇವೆ